ಹಾಯ್ ರಶ್ಮಿತಾ ಹೇಗಿದ್ದೀರಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೇನೆ ಮತ್ತೇ ಏನಿಲ್ಲ ಬರುವ ತಿಂಗಳು ನನ್ನದು ಅಕ್ಕನದು ಮದುವೆ ಇದೆ ಅದಕ್ಕೆ ನಾ ನಿಮ್ಮನ್ನು ಕರೀಲಿಕ್ಕೆ ಅಂತ ಫೋನ್ ಮಾಡಿದ್ದು ಹೌದು ನಮ್ಮದು ಉಡುಪಿಯಲ್ಲಿ ನಮ್ಮದು ನೇಟಿವ್ ಎಲ್ಲಾ ಉಡುಪಿಯಲ್ಲಿ ಅಲ್ವಾ ಹೌದು ಹೌದು ಹೌದು ನೀವು ಈ ಕಡೆ ಬಂದಿದ್ದೀರಾ ಮದುವೆಗೆ ಹೌದು ಎಲ್ಲಾ ಸಂಪ್ರದಾಯ ಬದ್ದವಾಗಿರ್ತದೆ ಅಲ್ವಾ ಹಾಗಾಗಿ ಹಾಂ ಹೌದು ಹೌದು ಅದೇ ಹೌದು ನಮ್ಮದರಲ್ಲಿ ಮುಂಚಿನ ದಿವಸ ಮದರಂಗಿ ಶಾಸ್ತ್ರ ಕೂಡ ಮಾಡ್ತಾರೆ ಕೈಗೆಲ್ಲಾ ಮದರಂಗಿ ಇಟ್ಟು ಕುಣೀತಾರೆ ಎಲ್ಲಾ ಪದ್ಯ ಹಾಕಿ ಎಲ್ಲಾ ಕುಣೀತಾರೆ ಅದೆಲ್ಲಾ ತುಂಬಾ ಚೆನ್ನಾಗಿರ್ತದೆ ತುಂಬಾ ಗಮ್ಮತ್ತು ಮಾಡ್ಬೋದದು ನಾವು ನೀವು ಒಂದು ಎರಡು ದಿವಸ ಮುಂಚೇನೆ ಬನ್ನಿ ಬೇಕಾದರೆ ಮದುವೆಗೆ ಮನೆಯಲ್ಲೇ ಕುತ್ಕೋಳ್ಬೌದು ಅಲ್ವಾ ಹಾಗೇ ಒಂದು ಎರಡು ದಿವಸ ಮುಂಚೇನೆ ಬನ್ನಿ ಮತ್ತೆ ಮದುವೆ ದಿವಸ ಕೂಡ ಹಾಗೆನೇ ನಮಗೆ ಬೇಗ ಎದ್ದು ಅದು ಹಾಲ್ ಕೂಡ ನಮ್ಮ ಮನೆಗಿಂತ ತುಂಬ ದೂರ ಇರ್ತದೆ ಹಾಗೇ ತುಂಬಾ ಬೇಗ ಹೋಗ್ಲಿಕ್ಕೆ ಇರ್ತದೆ ಅದು ನಮ್ಮದು ಧಾರೆ ಹೇಳ್ತಾರೆ ಅಲ್ವಾ ಅದು ಕೂಡ ಬೇಗ ಒಂಬತ್ತು ವರೆಗೇನೆ ಇದೆ ಹಾಗಾಗಿ ನಾವು ಬೇಗ ಹೊರಡ ಬೇಕಾಗ್ತದೆ ಅದರಲ್ಲಿ ಹಾಂ ನಮಗೆ ಹೋಗ್ಲಿಕ್ಕೆ ಸ್ವಲ್ಪ ಒಂದು ಬೆಳಿಗ್ಗೆ ಅದು ಮುಹೂರ್ತ ಅಂತ ಮಾಡ್ತಾರೆ ಅಂದರೆ ಮದು ಮದುಮಗಳು ಎಲ್ಲಾ ರೆಡಿ ಆಗಿ ಹಾಂ ಮನೆಯಲ್ಲೇ ನಾವು ಆರತಕ್ಷತೆಯೆಲ್ಲಾ ಹಾಕಿ ಮದುಮಗಳನ್ನು ಮತ್ತೆ ಮನೆಯಿಂದ ದಿಬ್ಬಣದಲ್ಲಿ ಕರ್ಕೊಂಡು ಹೋಗೋದು ದಿಬ್ಬಣ ಅಂದರೆ ಗೊತ್ತು ಅಲ್ವಾ ಹಾಂ ಹೌದು ದಿಬ್ಬಣದಲ್ಲಿ ಕರ್ಕೊಂಡು ಹೋಗೋದು ಮತ್ತೆ ಅಲ್ಲಿಂದ ಹಾಲಿಗೆ ಹೋಗಿ ಅಲ್ಲಿ ಕೂಡ ಎದುರು ಎದುರು ಗಂಡಿನ ಮನೆಯವರು ಮತ್ತೆ ಹೆಣ್ಣಿನ ಮನೆಯವರು ನಾವು ತುಳು ಅಲ್ಲಿ ಒಂದು ಪದ ಬಳಸ್ತೇವೆ ಎದುಕ್ ವೊನದ್ದು ಅಂತ ಅದನ್ನು ನಾವು ನಾವು ಹೆಣ್ಣನ್ನು ಕರ್ಕೊಂಡು ಮತ್ತೆ ಗಂಡಿನ ಕಡೆಯವರು ಅವರೇ ಎಲ್ಲಾ ಮತ್ತೆ ಕರ್ಕಂಡು ಹೋಗೋದು ಎಲ್ಲಾ

ಹೌದು ಹೌದು ಹಾಂ ನಮ್ಮದು ಮೂ ಹೌದು ಹೌದು ಮೂರ್ತ ಸಾರಿ ಮತ್ತೆ ಧಾರೆ ಸಾರಿ ಅಂತ ಎರಡು ಟೈಪ್ ಬರ್ತದೆ ಅದರಲ್ಲಿ ಹಾಂ ಫರ್ಸ್ಟಿಗೆ ಬೆಳಿಗ್ಗೆ ನಾವೊಂದು ಉಟ್ಕಂಡು ಹೋಗ್ತೇವೆ ಅಲ್ವಾ ಮತ್ತೆ ಅಲ್ಲಿ ಪುನ ಗಂಡಿನ ಕಡೆಯವರು ಯಾವುದು ಕೊಡ್ತಾರೆ ನೋಡಿ ಅದನ್ನು ಉಟ್ಕೊಂಡು ಮತ್ತೆ ಅದರಲ್ಲಿ ನಾವು ಮದುವೆ ಮದುವೆ ವಿಧಿ ವಿಧಾನ ಎಲ್ಲಾ ಅದರಲ್ಲೇ ಆಗೋದು ಹಾಗೇ ತುಂಬಾ ಚಂದ ಇರ್ತದೆ ನೋಡ್ಲಿಕ್ಕೆ ನೀವು ಬನ್ನಿ ತುಂಬ ಗಮ್ಮತ್ತು ಮಾಡುವಾ ನಾವು ಆಯಿತಾ ಓಕೆ ರಶ್ಮಿತಾ ನೆನಪು ಬರುವ ತಿಂಗಳು ಹತ್ತನೆ ತಾರೀಕಿಗೆ ಆಯಿತಾ ಓಕೆ ರಶ್ಮಿತಾ ಬಾಯ್